ನಾನು ಚಿಕ್ಕವಳಿದ್ದಾಗ ನಾಣ್ಯ ಸಂಗ್ರಹ ಮಾಡೋದು ನನಗೆ ತುಂಬನೇ ಖುಷಿ ಕೊಡ್ತಾಯಿತ್ತು ಏನಕ್ಕೆ ಅಂದರೆ ಅದು ನಾವು ಈಗಿನ ಕಾಲದಲ್ಲೆಲ್ಲ ಆಗ್ಲೇ ಆ ಹಳೆ ನಾಣ್ಯಾನ ಉಪಯೋಗಸಲ್ಲ ಆದರೆ ಆವತ್ತಿನ ದಿನಕ್ಕೆ ಆ ನಾಣ್ಯಗಳು ಎಷ್ಟು ಉಪಯೋಗ ಇರತ್ತೆ ಅನ್ನೋದು ಯೋಚನೆ ಮಾಡಿದಾಗ ಒಂಥರ ಖುಷಿ ಆಗತ್ತೆ ಇವತ್ತಿನ ದಿನಕ್ಕೆ ನಮಗೆ ಹತ್ತು ರೂಪಾಯಿ ಹೇಗೋ ಆವತ್ತಿನ ಕಾಲಕ್ಕೆ ಐದು ಪೈಸೆನಾದ್ರೂ ಅಷ್ಟೇ ಮಹತ್ವವಾಗಿ ಅದಕ್ಕೆ ಆ ಸ್ಥಾನ ಇತ್ತು ಸೊ ಅದೇ ಥರ ನನಗೆ ನಾನು ಕಲೆಕ್ಟ್ ಮಾಡೋಂತಹ ಐದು ಪೈಸೆ ಮಾಡಿದ್ದೆ ಇಪ್ಪತ್ತೈದು ನಾಣ್ಯ ಇಪ್ಪತ್ತೈದು ಪೈಸೆದು ಹತ್ತು ಪೈಸೆದು ಐವತ್ತು ಪೈಸೆ ಬರೋ ದಿನಗಳಲ್ಲಿ ಐವತ್ತು ಪೈಸೆನೂ ಹಳೆಯ ಕಾಲದ್ದು ಆಗೋಗಿತ್ತು ಹಾಗಾಗಿ ಅದನ್ನು ಸಂಗ್ರಹಿಸಿದ್ದೆ ಅದೆಲ್ಲ ಒಂದು ಹವ್ಯಾಸ ಥರ ಮಾಡ್ಕೊಂಡು ಎಲ್ಲೇ ಸಿಕ್ಕಿದ್ರು ಯಾವುದೇ ಒಂದು ಕಿರಾಣಿ ಅಂಗಡಿಗೆ ಅಥವಾ ಯಾವುದಾದ್ರೂ ಅಂಗಡಿಗಳಿಗೆ ಹೋದಾಗ ಹಳೆಯ ಕಾಯಿನ್ ಇದೆ ಅಂತಕ್ಷ್ಣ ನಾನು ಅದನ್ನು ಅವರಿಂದ ಈಸ್ಕೊಂಬಿಟ್ಟು ನಾನು ಬಂದು ನನ್ನ ಒಂದು ಕಲೆಕ್ಷನ್ ಬಾಕ್ಸಲ್ಲಿ ನಾನದನ್ನು ಸಂಗ್ರಹಿಸಿಕೊಂಡು ಇಟ್ಕೊಂತಾ ಇದ್ದೆ ಖಂಡಿತವಾಗಿ ಅದು ನಮಗೆ ಮೌಲ್ಯವಾಗಿನೇ ಅನ್ಸುತ್ತೆ ಯಾಕೆ ಅಂದರೆ ಅದರಿಂದ ನಮಗೆ ಖುಷಿ ಸಿಗ್ತಾಯಿತ್ತು ನನಗೆ ನಾನು ಮುಂದಿನ ಪೀಳಿಗೆಗುನೂ ತೋರಿಸ್ಬೋದು ಒಂದು ಉದಾರಣೆಯಾಗಿ ಅನ್ನೋ ಉದ್ದೇಶದಲ್ಲಿ ಈಗ್ಲುನೂ ಅದನ್ನು ನಾನು ಸಂಗ್ರಹ ಮಾಡಿ ಇಟ್ಟಿದ್ದೀನಿ